ಸ್ಥಳೀಯ ಕೃಷಿ ಉದ್ದಿಮೆಗಳಿಗೆ ಬೆಂಬಲ ನೀಡಲು ಸರ್ಕಾರ ಅಗ್ರಿಕಲ್ಚರ್ ಆಫೀಸನ್ನು ತೆಗೆದಿರುತ್ತದೆ ಅಲ್ಲಿಂದ ರೈತರಿಗೆ ಬಹಳ ಫೆಸಿಲಿಟಿಯೂ ಕೊಡ್ತಾ ಇದ್ದಾರೆ ಫೆಸ್ಟಿಸೈಡ್ಸು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು ಆಮೇಲೆ ಹ್ಯಾಂಡ್ ಪಂಪ್ಸು ಪವರ್ ಪಂಪ್ಸು ಇಂಪ್ಲಿಮೆಂಟ್ಸು ಕೆಲವು ಟ್ಯಾಕ್ಟ್ರಿಗಳ ಲೋನ್ ಕೊಡಿಸ್ತಾರೆ ಬ್ಯಾಂಕ್ ಲೋನ್ ಮುಖಾಂತರ ರೈತರಿಗೆ ಸವ್ಲತ್ತು ಮಾಡಲಿಕ್ಕೆ ಅಗ್ರಿಕಲ್ಚರ್ ಆಪೀಸು ಆರ್ಟಿಕಲ್ ಆಫೀಸು ಉ ಉ ಸರ್ಕಾರ ಮಾ ತೆಗೆದಿದೆ ಅದರಿಂದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ ಆಮೇಲೆ ಪ್ರೈವೇಟ್ನಲ್ಲೇ ಎಲ್ಲ ಈ ಅನುಕೂಲಗಳೆಲ್ಲವೂ ಪ್ರೈವೇಟ್ನಲ್ಲೆಯೂ ದೊರಕುತ್ತವೆ ಕೆಲವರು ಪ್ರೈವೇಟ್ನಲ್ಲೇ ತಗೊಂಡೂ ಕೃಷಿ ಮಾಡಿ ತೋಟ ತೋಟಗಾರಿಕೆಯನ್ನು ಮಾಡ್ತಾರೆ ಸರ್ಕಾರದಿಂದ ಸವಲತ್ತು ತಗೊಂಡು ಅಂದರೆ ಸ್ಪ್ರಿಂಕ್ಲರು ಪಂಪ್ಸು ಪಂಪ್ ಸೆಟ್ಸು ಆಮೇಲೆ ಬೋರ್ವೆಲ್ ಮಾಡಲಿಕ್ಕೆ ಸರ್ಕಾರ ಸವಲತ್ತನ್ನು ಮಾಡುತ್ತೆ ಬ್ಯಾಂಕ್ ಮುಖಾಂತರ ಸವ್ಲತ್ತು ಕೊಡುತ್ತೆ ಅದರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಬಡ ರೈತರಿಗೆ ದುಡ್ಡು ಖರ್ಚು ಮಾಡಿ ಬೋರ್ ಮಾಡಲಿಕ್ಕೆ ಅಥ್ವಾ ಪಂಪು ಸ್ಪ್ರಿಂಕ್ಲರು ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇರೋಂಗಿಲ್ಲ ಅಂಥವರಿಗೆ ಸರ್ಕಾರ ಅಗ್ರಿಕಲ್ಚರ್ ಆಪೀಸ್ ಮುಖಾಂತರ ಸಹಾಯವೂ ಮಾಡಿ ಅವು ರಾಜಕಾರ್ಣಿಗಳನ್ನು ತುಂಬ ಹೆಲ್ಪ್ ಮಾಡ್ತಾರೆ ರಾಜಕಾರ್ಣಿಗಳು ಬಂದು ಕೆಲವು ಸಲ ವಿಝಿಟೂ ಸಹ ಸ್ಥಳಗಳಿಗೆ ಬಂದು ವಿಝಿಟ್ ಮಾಡಿ ಪರಿಶೀಲನೆ ಮಾಡಿ ಮತ್ತೆ ಕೆಲವು ಅಡ್ವೈಸ್ ಮಾಡ್ತಾರೆ ಗೌರ್ಮೆಂಟ್ ಇಂದ ಏನು ಸವ್ಲತ್ತು ಸಿಗಬೇಕು ಅವನ್ನ ಕೆಲವು ರೈತ್ರಿಗೆ ಗೊತ್ತಿರೋಂಗಿಲ್ಲ ಅಂಥವೂ ಅಡ್ವೈಜ್ ಮಾಡ್ತಾರೆ ಅಂಥವು ಅಡ್ವೈಜ್ ಮಾಡಿ ಅವರಿಗೆ ತಗೊಳ್ಳಿಕ್ಕೆ ಪ್ರಚೋದನೆಯೂ ಮಾಡ್ತಾರೆ ತಗೊಂಡು ಮೇಲೆ ಅವರಿಗೆ ಸಹಾಯವೂ ಮಾಡ್ತಾರೆ ತಗೊಂಡು ನಂತರ ಅವನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಉಪ್ಯೋಗ ತಗೊಳ್ಬೇಕು ಅಂತಲೂ ಅಡ್ವೈಸ್ ಮಾಡ್ತಾರೆ ಎಲ್ಲ ರೀತಿಯಿಂದ ಸರ್ಕಾರ ಮಾಡುತ್ತೆ ಆಮೇಲೆ ಸರ್ಕಾರಿ ಅಧಿಕಾರಿಗಳೂ ಭಾಳ ಒಳ್ಳೆಯವರು ಇರ್ತಾರೆ ಯಾರೋ ಒಬ್ಬರು ಇಬ್ಬರು ಸೈಲೆಂಟ್ ಇರ್ತಾರೆ ಆದರೆ ಹೆಚ್ಚಾಗಿ ಜನ ರೈತರ ಅನುಕೂಲಕ್ಕಾಗಲಿಕ್ಕೆ ಹೆಲ್ಪ್ ಮಾಡ್ತಾರೆ ಆಮೇಲೆ ಕೆಲವರು ಅಂಗಡಿ ಬ ಮಾರ್ಕೆಟ್ ಮುಖಾಂತರ ತಗೊಳ್ತಾರೆ ಅಲ್ಲೇ ಸ್ವಲ್ಪ ದುಡ್ಡು ಕಟ್ಟಬೇಕು ಅಥವಾ ಕ್ರೆಡಿಟ್ನಲ್ಲಿ ತಗೊಳ್ತಾರೆ ಕ್ರೆಡಿಟ್ನಲ್ಲಿ ತಗೊಂಡರೆ ಸ್ವಲ್ಪವೂ ದರ ಜಾಸ್ತಿ ಮಾಡ್ತಾರೆ ಅಂಗ್ಡಿಕಾರ್ರು ಕೆಲವರು ದರ ಜಾಸ್ತಿ ಮಾಡಿ ಅಷ್ಟೆಯೇ ಅದ್ರ ಮ್ಯಾಗೆ ತೃಪ್ತಿ ಆಗ್ತಾರೆ ಕೆಲವರು ಅದಕ್ಕೆ ಬಡ್ಡಿ ಇಂಟ್ರೆಸ್ಟ್ನೂ ಹಾಕಿ ರೊಕ್ಕ ತಗೊಳ್ತಾರೆ ಕೆಲವರು ಅಂಥವರು ಕಡಿಮೆ ಆದರೆ ಕೆಲವರು ತಗೊಳ್ತಾರೆ ಅದ್ರ ಮೇಲಿಂದು ರೈತರಿಗೆ ದುಡ್ಡು ಸ್ವಲ್ಪ ಪೋಲಾಗುತ್ತೆ ದುಡಿದ ದುಡ್ಡು ಪೂರಾ ಅವರಿಗೆ ಕೈ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೀಗಾಗಿ ರೈತರಿಗೆ ಇಲ್ಲೇ ಸರ್ಕಾರದಿಂದಲೂ ಅನುಕೂಲ ಐತೆ ಈ ಕಡೆ ಮಾರ್ಕೆಟ್ನಲ್ಲಿಯೂ ಕೆಲವು ಅನುಕೂಲ ಆಗ್ತವೆ ಅವನ್ನೆಲ್ಲ ಸವಲತ್ತು ತಗೊಂಡು ರೈತರು ಬಹಳ ಚೆನ್ನಾಗಿ ಹೊಲವೂ ಕಲ್ಟಿವೇಟ್ ಮಾಡಿ ತೋಟಗಾರಿಕೆ ಮಾಡಿ ಫಸಲುಗಳನ್ನು ಚೆನ್ನಾಗೆ ಇವೆಲ್ಲ ಉಪಯೋಗ ತಗೊಂಡು ಕಲ್ಟಿವೇಟ್ ಮಾಡಿದರೆ ಫಸಲೂ ಚೆನ್ನಾಗಿ ಬರುತ್ತೆ ಫಸಲು ಚೆನ್ನಾಗಿ ಬಂದರೆ ದುಡ್ಡು ಜಾಸ್ತಿ ಬರುತ್ತೆ ಅದನ್ನು ಮಾರ್ಕೆಟ್ನಲ್ಲೆ ಸೇಲ್ ಮಾಡಬೇಕು ಅದು ಸೇಲ್ ಮಾಡೋದು ಸರ್ಕಾರ ಅವನ್ನು ತಗೊಂಡು ಸೇಲ್ ರೈತರ ಮಾಲ್ಗಳನ್ನು ತಗೊಂಡು ಸರ್ಕಾರ ಒಂದು ರೀತಿ ಫಿಕ್ಸ್ ಮಾಡಿ ತಗೊಂಡರೆ ಅವರಿಗೆ ತುಂಬ ಅನುಕೂಲ ಆಗ್ತಿರುತ್ತೆ ಆದರೆ ಸರ್ಕಾರ ಆ ಪದ್ಧತಿ ಮಾಡಿಲ್ಲ ಅದಕ್ಕೆ ಕೆಲವರು ದಲ್ಲಾಳ್ರು ಮುಖಾಂತರ ದಲ್ಲಾಳಿ ಅಂಗ್ಡಿಯವರು ಮುಖಾಂತರ ಅವರಿಗೆ ಕೊಡಬೇಕು ಅವ್ರು ದಲ್ಲಾಳರೆಲ್ಲ ದಲ್ಲಾಳಿ ದಲ್ಲಾಳಿ ತಗೊಂಡು ಕಟ್ ಮಾಡ್ತಾರೆ ಅಲ್ಲೇ ಖರ್ಚು ಜಾಸ್ತಿ ಬರುತ್ತೆ ಅಲ್ಲೇ ಎರಡು ಮೂರು ಸಲ ಮಾಲ್ರಿಗೆ ದುಡ್ಡು ಕೊಡಬೇಕು ಈ ಇಲ್ಲಿಂದ ಲಿಫ್ಟ್ ಮಾಡಿ ಮುಂದು ಒಂದು ಕೊಡಬೇಕು ಅಲ್ಲಿ ಅನ್ಲೋಡ್ ಮಾಡೋ ಮುಂದೆ ಒಂದು ಕೊಡಬೇಕು ಕಟ ಕಟ ಮಾಡೋಕೆ ಅದಕ್ಕೆ ಬೇರೆ ಚಾರ್ಜ್ ಕೊಡಬೇಕು ಹೀಗೆಲ್ಲ ಹಾಗೆ ರೈತರಿಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಹಳ ಆಗುತ್ತೆ ಅವರಿಗೆ ದುಡ್ಡಿನ ಖರ್ಚು ಭಾಳ ಬರುತ್ತೆ ಸರ್ಕಾರ ಇದಕ್ಕೆ ಏನಾರು ಒಂದು ಯಾವು ಖರ್ಚು ಕಂದಾಯ ಇಲ್ಲದಂತೆ ಒಂದು ಅನುಕೂಲ ಮಾಡಿದರೆ ಚೆನ್ನಾಗಿತ್ತು ಹೇಳ್ತಾರೆ ರೈತರು ಬೆನ್ನೆಲುಬು ಬೆನ್ನೆಲುಬು ಅಂತಾರೆ ಸಮಾಜದ ಬೆನ್ನುಲುಬು ಅಂತಾರೆ ಬೆನ್ನುಲುಬು ಇವರು ಬಗ್ಗಿಸ್ತಾರೆ ಮುರಿತಾರೆ ಅಷ್ಟೇ ಅದನ್ನು ಪ್ರಬಲವಾಗಿ ಗಟ್ಟಿ ಮುಟ್ಟಾಗಿ ಮಾಡೋಕೆ ಪ್ರಯತ್ನ ಮಾಡೋಂಗಿಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡೋಂಗಿಲ್ಲ ಆಮೇಲೆ ಈ ಈ ರೀತಿಯಿಂದ ಮಾಡೋದರಿಂದ ಅವರಿಗೆ ರೈತರಿಗೆ ಅನುಕೂಲ ಆಗುತ್ತೆ ಈ ಥರ ಮಾಡೋದರಿಂದ ಮತ್ತು ಈ ಥರ ಮಾಡಲಾರ್ದಕ್ಕೆ ಇವರು ಮತ್ತೆ ಎಷ್ಟೊತ್ತಿದ್ದರೂ ಎಲ್ಲದಕ್ಕೂ ಪ್ರೈವೇಟ್ನಲ್ಲೇ ಲೋನ್ ತಗೊಳ್ಬೇಕು ಪ್ರೈವೇಟ್ ಅಂಗಡಿಗಳಿಗೆ ಮಾಸಿಲ್ಗಳನ್ನ ಮಾಸಿಲ್ಲ ಅಂದರೆ ಅವು ಎಲ್ಲ ಬೆಳೆದ ನಂತರ ಫಸಲುಗಳನ್ನ ಈ ಪ್ರೈವೇಟ್ ದಲ್ಲಾಳಿ ದಲ್ಲಾಳ್ರ ಅಂಗಡಿಗೆ ಹಚ್ಚಬೇಕಾಗುತ್ತೆ ದಲ್ಲಾಳ್ರು ಅಂಗಡಿಗೆ ಹಚ್ಚಿದ್ರೆ ಅಲ್ಲಿ ಅವ್ರು ಅಂಗಡಿ ಮುಂದೆ ಹೋದಾಗಲಿಂದ ಹಿಡಿದು ಒಳ್ಳೆ ಸೇಲ್ ಆಗೋವರೆಗು ಖರ್ಚೆ ಖರ್ಚು ಖರ್ಚೆ ಖರ್ಚು ಆಗ ಅನ್ಲೋಡ್ ಮಾಡಬೇಕು ಖರ್ಚು ಅಲ್ಲೇ ಇಡಬೇಕು ಅದು ಬಾಡಿಗೆ ಹಾಕ್ತಾರೆ ಆಮೇಲೆ ಆಮೇಲೆ ಅದನ್ನ ಸೇಲ್ ಮಾಡಿದರೆ ಕಮಿಷನ್ ಮಾಡ್ಕೊಳ್ತಾರೆ ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಹೀಗೆಲ್ಲ ಆಗೋದರಿಂದ ರೈತರಿಗೆ ಸ್ವಲ್ಪ ದುಡ್ಡಿಂದು ಖರ್ಚು ಹೆಚ್ಚಾಗಿ ಬರುತ್ತೆ ಆಮೇಲೆ ಇವರು ದುಡ್ದು ಇವರೆಲ್ಲ ಜನ ರೈತರು ನೆಲ ಫಸಲು ತೆಗೆದು ಆಮೇಲೆ ಅವು ಹಾರ್ವೆಸ್ಟ್ ಮಾಡಬೇಕು ಅವೆಲ್ಲ ಮಾಡಬೇಕಂದ್ರೂ ಖರ್ಚು ಬಹಳ ಬರುತ್ತೆ ಕೊಯ್ ಕೊ ಕೊಯ್ಲಿಗೆ ಕೊಯ್ಲು ಮಾಡಬೇಕು ಅವನ್ನೆಲ್ಲ ತಂದು ಡಂಪ್ ಮಾಡಬೇಕು ಒಂದು ಕಡೆ ಆ ಡಂಪ್ ಮಾಡಿದ್ಮೇಲೆ ಅವನ್ನೆಲ್ಲ ಹಂಚಿ ಗಿಂಚಿ ಕಟ್ಟಿ ಅವೆಲ್ಲ ಫಸಲು ಬೀಜ ಬೇರೆ ಬೇರೆ ಮಾಡಿ ಅವು ಗಾಳಿಗೆ ತೂರಿ ಅದಕ್ಕೆಲ್ಲ ಆಳುಗಳು ಲೇಬರ್ಸ್ ಭಾಳ ಮಂದಿ ಭಾಳ ಜನ ಬೇಕಾಗುತ್ತೆ ಲೇಬರ್ಸ್ ಸಲುವಾಗಿ ದುಡ್ಡು ಖರ್ಚು ಮಾಡಬೇಕು ಅವರು ಡೇಲಿ ದುಡ್ಡು ಕೊಡಬೇಕು ಲೇಬರ್ಸ್ಸಿಗೆ ಯಾಕಂದ್ರೆ ಅವರು ಬಡವರಿರ್ತಾರೆ ಅವರು ಈವತ್ತು ದುಡುದೋಗಿ ಅಲ್ಲಿ ಅವರು ಮನೆ ನಡೆಸಬೇಕು ಮನೆತನ ಮನೆ ಎಲ್ಲ ಮಕ್ಕಳಿಗೆ ಹೊಟ್ಟೆಗೆ ಜೀವನ ಮಾಡಬೇಕು ಅವರಿಗೆ ದುಡ್ಡು ಡೇಲಿ ಬೇಕು ಅವರು ದುಡ್ಡು ಕೊಡಬೇಕಂದ್ರೆ ಇವರು ದುಡ್ಡು ಇವರಿಗೆ ತೋಟ್ಗಾರಿಗೆ ಮಾಡುವವರಿಗೆ ಹೆಚ್ಚಾಗಿ ದುಡ್ಡು ಕೈಯ್ಯಲ್ಲಿ ಇರೋಂಗಿಲ್ಲ ಯಾಕೆಂದ್ರೆ ಏನು ದುಡ್ದಿದ್ದರೂ ಏನಾರು ಒಂದು ಮಾಡಲಿಕ್ಕೆ ಅದು ಮನಸ್ಸು ಮಾಡಲಿಕ್ಕೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಬರಿಗೈಲೆನೇ ಇರ್ತಾರೆ ಅವರು ಎಷ್ಟು ದುಡ್ಡು ಗಳಿಸಿ ಸಂಪಾದಿಸಿದರು ಮತ್ತು ಕಾಲಿ ಕೈನೇ ಇರ್ತಾರೆ ಅವರು ಯಾಕೆಂದ್ರೆ ದುಡ್ಡು ಬಂದ ಕೂಡಲೇ ಅದನ್ನ ಮಾಡಬೇಕಿತ್ತು ಇದನ್ನು ಮಾಡಬೇಕಿತ್ತು ಅದನ್ನ ತಗೊಳ್ಳೋಣ ಇದನ್ನ ತಗೊಳ್ಳೋಣ ಅಥ್ವಾ ಟ್ರ್ಯಾಕ್ಟರ್ ತಗೊಳ್ಳೋಣ ಅದ್ರೊಳಗೆ ಟ್ರ್ಯಾಕ್ಟ್ರಿಗೆ ಹಿಂದು ಏನಾದ್ರು ಬಿತ್ತವು ಮಾಡಿಸೋಣ ಇಂಥವುಕ್ಕೆಲ್ಲ ಖರ್ಚು ಮಾಡ್ತಾರೆ ಅವರ ಹತ್ರ ಆ್ಯಕ್ಚುಲಿ ಶ್ರೀಮಂತ್ರ ತ್ರಿಜೋರಿಯಲ್ಲಿ ದುಡ್ಡು ಇದ್ದಂತೆ ಇಟ್ಕೊಳ್ಳೋಕೆ ಆಗೋಂಗಿಲ್ಲ ಇದ್ದದ್ದು ಅನುಕೂಲಕ್ಕೆ ಏನೇನು ಬೇಕು ಅವೆಲ್ಲ ಮಾಡಿಸಿ ಹೋಗ್ತಾರೆ ಮತ್ತೆ ಬರಿಗೈಲೇನೆ ಇರ್ತಾರೆ ಇವರೂ ಲೋನ್ ಮಾಡ್ತಾರೆ ಪ್ರೈವೇಟ್ ಲೋನೂ ಮಾಡ್ತಾರೆ ಬ್ಯಾಂಕ್ ಲೋನೂ ಮಾಡ್ತಾರೆ ಬ್ಯಾಂಕ್ ಲೋನ್ ಮಾಡಿದರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಪ್ರೈವೇಟ್ ಲೋನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಈ ದುಡಿದು ದುಡ್ಡೆಲ್ಲ ಇವು ಎಲ್ಲದಕ್ಕೂ ಹಂಚಿ ಬರೋದು ಸ್ವಲ್ಪ ಪ್ರಮಾಣ ಮಾಡೋದೆಲ್ಲ ಈಡು ಜಾಸ್ತಿ ಕಾಣುತ್ತೆ ಬರೋದು ಸ್ವಲ್ಪ ಕಾಣುತ್ತೆ ಸ್ವಲ್ಪ ಇರುತ್ತೆ ಹಿಂಗಾಗುತ್ತೆ ಆದರೂ ಒಂದು ರೀತಿಯಿಂದ ಎಲ್ಲರದ್ದೂ ಹೊಟ್ಟೆ ಒಬ್ಬರಿಂದ ಎಲ್ಲರಿಂದಲೂ ಒಬ್ಬನು ಫೇವರ್ ಮಾಡ್ತಲೇ ಈ ಒಬ್ಬರಿಂದ ಎಲ್ಲರ ಹೊಟ್ಟೆಯೂ ತುಂಬುತ್ತೆ ಹೇಗಂದ್ರೆ ಎಲ್ಲರೂ ಮಾಡಿದ್ದರಿಂದ ಇವ್ನು ಒಬ್ಬನಿಗೆ ದುಡ್ಡು ಬರುತ್ತೆ ಇವ್ನು ದುಡ್ಡಿಲಿಂದ ಎಲ್ಲರ ಹೊಟ್ಟೆ ತುಂಬುತ್ತೆ ಒಂದು ರೀತಿ ಭಗವಂತ ಎಲ್ಲರಿಗೂ ಅವರವರ ಅನುಕೂಲಕ್ಕೆ ಪ್ರಕಾರವಾಗಿ ಅವ್ರು ಅವರಿಗೆ ಇಟ್ಟಿರ್ತಾನೆ ಆದರೂ ಕೃಷಿಯಲ್ಲೇ ಬಹಳ ಜನ ಸಂಪಾದಿಸಿ ಗಳಿಸ್ಬೇ ಗಳಿಸೋದು ಕಡಿಮೆ ಪ್ರಮಾಣದ ಜನ ಕಡಿಮೆ ಪ್ರಮಾಣದ ಜನ ಅಂದರೆ ಯಾರು ಭಾರಿ ಶ್ರೀಮಂತರಿರ್ತಾರೆ ಅವ್ರು ಮಾತ್ರ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಅವರಿಗೆಲ್ಲ ದುಡ್ಡಿನ ಅನುಕೂಲ ಇರುತ್ತೆ ಇಂಟ್ರೆಸ್ಟ್ ಬೆಳೆಯೋಂಗಿಲ್ಲ ಎಲ್ಲ ಸಾಮಾನುಗಳು ಈ ಟ್ರ್ಯಾಕ್ಟ್ರು ಟ್ರಿಲ್ಲರು ಭಿತ್ತಿಗೀಕೂ ಅವೆಲ್ಲಆರ್ನಮೆಂಟ್ಸು ಅವೆಲ್ಲ ಫೆಸಿಲಿಟಿ ಮೊದಲೇ ಮಾಡಿ ಬಿಟ್ಟಿರ್ತಾರೆ ಅವಕ್ಕೂ ಯಾವುಕ್ಕೂ ಖರ್ಚು ಬರೋಲ್ಲ ಇವೆಲ್ಲ ಬಾಡಿಗೆ ಥರ ಬಾಡಿಗೆ ತಗೊಳ್ಬೇಕು ಕೆಲವ್ರು ಲೇಬರ್ ಬರಬೇಕು ಲೇಬರ್ಗೆ ಲೇಬರ್ಗೆ ಕೂಲಿ ಕೊಡಬೇಕು ಆಮೇಲೆ ಇನ್ಸ್ಟ್ರುಮೆಂಟ್ರಿ ಏನಾದ್ರು ತಂದರೆ ಅವಕ್ಕೆ ದುಡ್ಡು ಕಟ್ಟಿ ತರಬೇಕು ಟ್ರ್ಯಾಕ್ಟ್ರ್ ಓಡಿಸಬೇಕು ಟ್ರ್ಯಾಕ್ಟ್ರ್ ಆಗಿ ಯೂಸ್ ಮಾಡ್ಕೊಳ್ಬೇಕಂದ್ರೆ ಟ್ರ್ಯಾಕ್ಟ್ರ್ ಬಾಡಿಗೆ ಕೊಡಬೇಕು ಡ್ರೈವರ್ ಭತ್ತ ಕೊಡಬೇಕು ಕೊಡಬೇಕು ಇವೆಲ್ಲವೂ ರೈತರಿಗೆ ಬಂದು ದುಡ್ಡು ಕೈಯ್ಯಲ್ಲಿಯೇ ಉಳಿಯೋದು ಸ್ವಲ್ಪೇ ದುಡ್ಡು ಉಳಿಯುತ್ತೆ ಮಾಡೋದೆಲ್ಲ ಭಾಳ ಮಾಡಿದರು ದುಡ್ಡೂ ಉಳಿಯೋದು ಸ್ವಲ್ಪ ಉಳಿಯುತ್ತೆ ಆದರೂ ಅವರಿಂದಲೇ ಜಗತ್ತು ಬದುಕೋದು ಅವರು ಅವರೆಲ್ಲ ಕಷ್ಟ ಪಡ್ತಾರೆ ದುಡಿತಾರೆ ಅನ್ನೋದಕ್ಕೆ ಜೀವನ ನಡಿತೈತೆ ಎಲ್ಲ ಶ್ರೀಮಂತ್ರದ್ದು ನಡಿಯುತ್ತೆ ಬಡವ್ರದ್ದು ನಡೆಯುತ್ತೆ ಬಡವರು ಶ್ರೀಮಂತರು ಅವರೇನು ಸ್ವತಃ ದುಡಿದು ಹೊಲದಲ್ಲಿ ಬಾಳ್ವೆ ಮಾಡಿ ಗಳಿಸೋಂಗಿಲ್ಲ ಇವು ಬೇರೆ ದಲ್ಲಾಳಿ ಹಂಗೆ ಮಾಡಿ ಅದ್ರ ಕಮಿಷನ್ ತಗೊಂಡು ಇದ್ರ ಕಮಿಷನ್ ತಗೊಂಡು ಇವರು ಮಾಡ್ತಾರೆ ಯಾರು ಎಷ್ಟು ಸಂಪಾದಿಸಿದರು ರೈತನೇ ದುಡಿದು ಕೊಡಬೇಕು ರೈತನೇ ಬೆನ್ನೆಲುಬು ಇದು ಸತ್ಯ ಖರೆ ರೈತನ ಬಿಟ್ಟರೆ ಏನಿಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತಾರಲ್ಲ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ ಪ್ರಕಾರ ಜೈ ಜವಾನ್ ಜೈ ಕಿಸಾನ್ಸ್ ಜವಾನರು ಬಾರ್ಡರ್ ಕಾಯ್ತಾರಂತ ಈವತ್ತು ನಾವು ಸುಖದಿಂದ ಜೀವನ ಮಾಡ್ತೀವಿ ನಾವು ಸುಖದಿಂದ ಜೀವನ ಮಾಡಬೇಕಾದ್ರು ರೈತ ದುಡಿದು ಕೊಡ್ತಾನೆ ಅಂತೇ ನಾವು ಬದುಕೀವಿ ನಾವು ಶ್ರೀಮಂತರು ಇದ್ದವರು ದುಡ್ಡಿದ್ದವರು ಯಾರು ಏನು ಮ ಅವರ ಏನು ಮಾಡೋಕ್ಕಾಗೋಲ್ಲ ಅವರ ಕಡೆಯಿಂದ ಅವರ ಬಟ್ಟೆ ಅವರ ಹಾಕ್ಕೊಳ್ಬೇಕಾದ್ರೆ ಒಬ್ಬನ ಆಳು ಇಟ್ಟಿರ್ತಾರೆ ಅವರು ಕರೆಕ್ಟ್ ಕೋಟ್ ತೊಡಿಸ್ಬೇಕಾದ್ರೆ ಒಬ್ಬ ಆಳು ಇಟ್ಟಿರ್ತಾನೆ ಹಂಗೆ ಇರ್ತಾರವ್ರು ಅವರ ಕಡೆಯಿಂದ ಮಾಡಲಿಕ್ಕಾಗೋಲ್ಲ ರೈತನೆ ಮಾಡಿ ಕೊಡ್ಬೇಕು ಎಲ್ಲ ರೈತ ಜವಾನ ಅದಾನಂತ ನಾವೆಲ್ಲ ಚೆಂದಾಗಿ ಈ ಬದುಕೀವಿ ಬದುಕ್ತಾಯಿದ್ದೀವಿ ಮುಂದೂ ಬದುಕ್ತೇವೆ